ನಮ್ಮ ಭಾರತದಲ್ಲಿ ಅತ್ಯುನ್ನತ ಪ್ರಮುಖ ಹಬ್ಬಗಳೆಂದರೆ ಮೊದಲ್ನೇದಾಗಿ ಯುಗಾದಿ ಬರುತ್ತದೆ ಏಕೆಂದರೆ ಯುಗಾದಿ ಅಂದರೇನೆ ನಮ್ಮ ಹಿಂದುಗಳಿಗೆ ಲೈಕ್ ಜಾನ್ವರಿ ಫಶ್ಟ್ ಥರ ನಮಗೆ ಸಹ ಅದೇನೋ ಮಾಸ ಅಂತಾರೆ ನನ್ಗೂ ಸಾಲ ಅಷ್ಟೊಂದು ಐಡ್ಯಾ ಇಲ್ಲ ಅವತ್ತು ಪಂಚಾಗದ ಪ್ರಕಾರ ನಮಗೆ ಯುಗಾದಿಯೇ ಜನವರಿ ಫಶ್ಟ್ ಥರ ಆವತ್ತಿಂದಲೇ ನಮಗೆ ವರ್ಷ ಪ್ರಾರಂಭವಾಗುತ್ತದೆಯೇ ಎಂದು ಹಿಂದು ಸಾಂಪ್ರದಾಯಗ್ಳು ಹೇಳಿರ್ತಾವೆ ಪುರಾಣಗಳು ಹೇಳಿದ್ದಾವೆ ಅಂತ ಹೇಳಿದ್ದಾರೆ ಅದು ನನಗೂ ಗೊತ್ತಿಲ್ಲ ನಂತರ ಗಣೇಶ ಚತುರ್ ಯುಗಾದಿಯನ್ನು ಆರಂಭಿಸಿ ಆಚರಿಸುತ್ತೇವೆ ಆದ್ದರಿಂದ ಇನ್ನೊಂದು ಗಣೇಶ ಚತುರ್ಥಿ ಆಗಿನ ಸ್ವಾತಂತ್ರ್ಯ ಹೋರಾಟಗಾರರ್ದು ಮೀಟಿಂಗ್ ಮಾಡಲು ಅವ್ರಿಗೆ ಅವ್ರೇ ಆಚರಿಸ್ಕೊಂಡ ಹಬ್ಬವೇ ಗಣೇಶ ಚತುರ್ಥಿ ನಂತರ ದಸರಾ ಅದೇತಕ್ಕೆ ಆಚಾರ ಮಾಡ್ತಾರಂತ ನನಗಿನ್ನೂ ಗೊತ್ತಿಲ್ಲ ಗೊತ್ತಾದಮೇಲೆ ಹೇಳ್ತೀನಿ ನಂತರ ದೀಪಾವಳಿ ನನ್ಗದು ಪಟಾಕಿ ಹೊಡ್ಸಕಿಷ್ಟ ಆದ್ದರಿಂದ ಆ ಹಬ್ಬವನ್ನು ಸಹ ಆಚರಿಸ್ತೀನಿ ಆದ್ದರಿಂದ ಪಟಾಕಿ ಚೀಟಿ ಹಾಕಿ ಪಟಾಕಿ ಡಬ್ಬ ತಂದವರೆ ಚೆನ್ನಾಗಿ ಅಂಡ್ಸ್ಕೊಂಡು ಚೆನ್ನಾಗಿರ್ತೀರ್ತಿನಿ ಚೆನ್ನಾಗಿ ಎಂಜಾಯ್ ಮಾಡ್ತಿ